ಆಂ ಹೇಳಿ ಹೌದಪ್ಪ ಹೇಳಿ ಹಾಂ ಹೇಳಿಯಪ್ಪ ಹಾಂ ಹೇಳಿ ಸರಿ

ಅಪ್ಪ ನಾನಿವತ್ತು ಸಿಗಲ್ಲ ನನಗೆ ಓ ಟಿ ಇದೆ ನಾಳೆ ಬನ್ನಿಪ್ಪ ನಾಳೆ ಹತ್ತು ಗಂಟೆ ಮೇಲೆ ಬನ್ನಿಪ್ಪ ಇಲ್ಲಪ್ಪ ಇಲ್ಲ ಇಲ್ಲ ನಾನು ಹೊರ್ಗಡೆ ಇದ್ದೀನಿ ಇವತ್ತು ಇಲ್ಲ ಹಾಸ್ಪಿಟಲಲ್ಲಿ ಇಲ್ಲ ನಾನೀಗ ಹೊರಗಡೆ ಹೋಗಿದ್ದೀನಿ ನಾನು ನಿಮಗೆ ನಾಳೆ ಸಿಗ್ತೀನಿಯಪ್ಪ ನಾಳೆ ಹಾಸ್ಪಿಟಲ್ಗೆ ಹತ್ತು ಗಂಟೆ ಮೇಲೆ ಬನ್ನಿ ಸಿಗ್ತೀನಿ ನಾಳೆ ಬೆಳಗ್ಗೆಯಿಂದ ಸಂಜೆ ತನಕ ಹಾಸ್ಪಿಟ್ಲಲ್ಲೇ ಇರ್ತೀನಿ ಹಾಂ ಸಿಗ್ತಾರೆ ಡ್ಯೂಟಿ ಡಾಕ್ಟ್ರು ಬೇಕಾರೆ ಸಿಗ್ತಾರಪ್ಪ ಹೊರಡಿ ನೀವು ನಾನು ಸಿಗಲ್ಲ ನಾನು ನಾಳೆನೇ ಸಿಗೋದು ಅಪ್ಪಾ ಆನ್ಲೈನ್ ಅಂದರೆ ಬುಕ್ ಮಾಡ್ಕೊಳ್ಳಿ ಇಲ್ಲ ಆಫ್ಲೈನ್ ಅದಲ್ಲೇ ತಗೊಳ್ಳಿ ನಾಳೆ ನಾನು ಸಿಗ್ತೀನಿ ನಿಮಗೆ ಹಾಸ್ಪಿಟ್ಲಲ್ಲಿ ಸಿಗುತ್ತೀನಿ ಎಲ್ಲ ಟ್ಯಾಬ್ಲೆಟ್ಸು ತಗೊಂಡು ನುಂಗಿದ್ದೀರಾಪ್ಪ ಎಲ್ಲ ಖಾಲಿ ಆಗಿದ್ಯಾಪ್ಪಾ ಮಾತ್ರೆ ಎಲ್ಲ ಖಾಲಿ ಆಗಿದೆಯಾ ಯಾವುದೂ ಮಾತ್ರೆ ಇಲ್ಲವಾ ಈಗ ಹಾಂ ಕಫಾಗೆ ಸಿರಪ್ ಕೊಟ್ಟಿದ್ದೀನಾ ಹಾಂ ಕುಡ್ಡಿದ್ದೀರಾ ಅದು ಖಾಲಿ ಆಗಿದೆಯಾ ಟಾನಿಕು ಸರಿ ಬನ್ನಿಯಪ್ಪಾ ಅದೇನು ಕೊಟ್ಟಿದ್ದೀನೋ ತಗೊಂಡು ಬನ್ನಿ ನೋಡೋಣ ಬೇರೆ ಯಾವ್ದಾದ್ರೂ ಬರ್ಕೊಡ್ತೀನಿ ಇಲ್ಲ ನೋಡೋಣ ಏನು ಪ್ರೊಬ್ಲೆಮ್ ಇದೆಯೋ ನೋಡೋಣ ಸ್ಕ್ಯಾನ್ ಮಾಡೋಣ ಸ್ಕ್ಯಾನ್ ಮಾಡಿ ಬ್ಲಡ್ ಬ್ಲಡ್ ಚೆಕಪ್ ಮಾಡ್ಸಿದ್ದೀರಾಪ್ಪಾ ಹೌದಾ ಸರಿ ಆಯಿತು ಬನ್ನಿಯಪ್ಪಾ ನಾಳೆ ನಾನು ಸಿಗ್ತೀನಿ ಆ ರಿಪೋರ್ಟ್ಗಳು ಏನಿದೆಯೋ ಮುಂಚೆ ತೋರಿಸಿರೋದು ಸ್ಕ್ಯಾನ್ ರಿಪೋರ್ಟು ಎಲ್ಲಾನು ತಗೊಂಬನ್ನಿ ಮಾತ್ರೆ ಚೀಟಿ ನಾನು ಏನು ಬರ್ಕೊಟ್ಟಿದ್ದೀನೋ ಅದನ್ನೂ ತಗೊಂಬನ್ನಿ ನಾಳೆ ಹತ್ತು ಗಂಟೆ ಮೇಲೆ ಬನ್ನಿ ಸಿಗ್ತೀನಿ ನಿಮಗೆ ಹಾಂ ಸರಿಯಪ್ಪ ಇನ್ನೇನು ಪ್ರಾಬ್ಲಮ್ ಇದೆಯಪ್ಪಾ ಸರಿ ಇನ್ನೇನಾದ್ರೂ ಪ್ರಾಬ್ಲಮ್ ಇದ್ದರೆ ಫೋನ್ ಮಾಡಿಯಪ್ಪಾ ತೊಂದರೆ ಇಲ್ಲ ಸರಿಯಪ್ಪ